ನಾನು ಅಗ್ರಿಕಲ್ಚರ್ ಕಾಲೇಜ್ ಓದು ಕೃಷಿ ಮಹಾವಿದ್ಯಾಲಯ ಕಲ್ಬುರ್ಗಿ ಸ್ಟೂಡೆಂಟು ಸದ್ಯ ಮೂರನೇ ವರ್ಷದಾಗ ನಾ ಕಲೀಲಿಕತೀನಿ ನಮ್ಮದು ಮೂಲತ ನಂದೂರು ಕಮಲಾಪುರ ಅಂತ ಇಲ್ಲೇ ಕಲ್ಬುರ್ಗಿಯಿಂದ ಮೂವತೈದು ಕಿಲೋಮಿಟ್ರ್ ದೂರ ಆಗ್ತದೆ ಡೇಲಿ ನಾನು ಅಲ್ಲಿಂದ ಹೋಗಿ ಬರೋದು ಮಾಡ್ತಿನಿ ಡೇಲಿ ಅಪ್ ಆ್ಯಂಡ್ ಡೌನ್ ಅಂತಾರಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತಿನಿ ಡೇಲಿ ಮುಂಜಾನೆ ಏಳೂವರೆ ಊರಿಂದ ಬಿಡೋದು ಇಲ್ಲಿ ಸಾಯಂಕಾಲ ಏಳೂವರೆ ಸಂಜೆಗೆ ಏಳೂವರೀಗೆ ಇಲ್ಲಿಂದ ವಾಪಸ್ ಬಿಟ್ಟು ಟೋಟಲ್ ಮನೆಗೆ ಹೋಗಿ ಮುಟ್ಟಲಿಕ್ ಒಂದು ಎಂಟು ಆಗ್ಬೋದು ಮೇ ಬಿ ಏಳೂವರೆ ಎಂಟು ಏಳುವರೆ ಹೊರಡ್ಬೇಕ್ ಆಗ್ತದೆ ಈಗ ನಾನು ಅದು ಡೇಲಿ ಟ್ರಾವೆಲ್ ಮಾಡೋ ಸಲ್ವಾಗಿಂದನು ಯಾವುದು ಬಳಸ್ತಿನಿ ಏನು ಬಳಸ್ತಿನಿ ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಬಳಸ್ತೀವ್ ರೀ ನಮ್ಮ ಹೇಳಿ ಕೇಳಿ ನಮ್ಮ ಕೆ ಎಸ್ ಆರ್ ಟಿ ಸಿ ಪೂರ ಭಾರತದೆಲ್ಲೆಡೆ ಭಾಳ ಫೇಮಸ್ ಸೇಫ್ಟಿ ಇರಲಿ ಅದರ್ದು ಟೈಮ್ಲಿ ಆಪರೇಷನ್ಗಳ್ ಟೈಮ್ಲಿ ಹೋಗಿ ಮುಟ್ಸೋದಿರಲಿ ಇವೆಲ್ಲ ಭಾಳ ಆಕ್ಟೇಡದಂತ್ ಅಕ್ಯುರೇಟ್ ಪ್ರಸೀಜರ್ ಹೆಚ್ಚಿ ಅದರಲ್ಲಿ ಹೇಳಿ ಕೇಳಿ ನಮ್ಮ ಕಲ್ಯಾಣ ಕರ್ನಾಟಕದ ಸ್ಪೀಡು ಬೇರೆ ಲೆವೆಲು ಮುಂಜಾನೆ ಅಲ್ಲಿಂದ ಏಳೂವರೆಗೆ ನಮ್ಮದು ಕಲ್ಯಾಣ ಕರ್ನಾಟಕ ಬಸ್ ಒಳಗೆ ಕೂತ್ಬುಡ್ತಿನಿ ನಂದು ಮೈನ್ಲಿ ಜಲ್ದಿ ಬೇಗ ಕಾಲೇಜಿಗೆ ಬರಬೇಕಂತ ಬೀದರ್ ಕಲ್ಬುರ್ಗಿ ತಡೆ ರಹಿತ ಬಸ್ಗಳು ಬಳ್ಸೋದು ನಾ ಕಾಮನ್ಲಿ ಅದೇ ಬಳ್ಸೋದ್ ಅದು ಬಸ್ಗಳದು ಭಾಳ ಕಮ್ಮಿ ಸ್ಟಾಪ್ಸು ಬೀದರ್ ಬಿಟ್ಟರೆ ನೆಕ್ಸ್ಟ್ ಹುಮ್ನಬಾದು ಹುಮ್ನಬಾದ್ ಬಿಟ್ಟರೆ ನೆಕ್ಸ್ಟ್ ಕಮಲಾಪುರ ಕಮಲಾಪುರ ಬಿಟ್ಟರೆ ನೆಕ್ಸ್ಟ್ ಕಲ್ಬುರ್ಗಿನೇ ಈಗಂತ ಸ್ಟಾಪ್ಸ್ಗಳು ಲಿಮಿಟೆಡ್ ಎರಡೆ ಸ್ಟಾಪ್ಸ್ ಅಲ್ಲ ಇನ್ ಬಿಟ್ವಿನ್ ಸೊ ಅದು ಬಸ್ ನಾ ಪ್ರಿಫೇರ್ ಮಾಡೋದು ಅದು ಹೊರತುಪಡಿಸಿ ವಾಯುವ್ಯ ಕರ್ನಾಟಕ ಬಸ್ಸುಗಳು ಬರುತ್ತವೆ ನಮ್ಮ ಕಡೆ ಆ ಬಸ್ಗಳನ್ನು ಬಳಸ್ತೀನಿ ಅದನ್ನು ಹೊರ್ತುಪಡಿಸಿ ಬೇರೆ ಯಾವ ಬಸ್ಗಳೂ ಬರೋಂಗಿಲ್ಲ ನಾ ಡೇಲಿ ಕಲ್ಯಾಣ ಕರ್ನಾಟಕ ಬಸ್ಗಳ್ನ ಹಾಗೂ ನಾವು ಪ್ರಯಾಣ ಮಾಡೋದು ಅದು ಕನ್ವಿನೆಂಟ್ ಆಗಲಿ ಅಂತ ನಾವು ವಿದ್ಯಾರ್ಥಿ ಪಾಸ್ ತೆಗೆಸಿದ್ದಿನಿ ಒಂದು ಸಾವಿರದ ಐವತ್ತು ರುಪಾಯ್ದು ಒಂದು ಪಾಸು ಹತ್ತು ತಿಂಗ್ಳು ವ್ಯಾಲಿಡಿಟಿ ಇರ್ತದೆ ಹತ್ತು ತಿಂಗ್ಳು ವ್ಯಾಲಿಡಿಟಿ ನಮ್ಗೆ ನಾನ್ ಸ್ಟಾಪ್ ಬಸ್ಗಳಾಗ್ ಬಿ ಅಲೋ ಮಾಡಿದ್ದಾರೆ ನಾನ್ ಸ್ಟಾಪ್ ಬಸ್ಸು ಎಲ್ಲ ಅಲೋ ಮಾಡಿದ್ದು ಎಕ್ಸ್ಪ್ರೆಸ್ ಬಸ್ಗಳ್ ಅಲೋ ಮಾಡಿರ್ತಿತ್ತು ಸೋ ನಮ್ಗೆ ಅದು ಎರಡು ಸಲಿಕಿಂದು ನಮ್ಗೆ ಕೆ ಕೆ ಆರ್ ಟಿ ಸಿ ಬಸ್ಗಳ್ ಭಾಳ ಕಡಿಮೆ ಭಾಳ ಬೆಸ್ಟು ಚೀಪ್ ಸ್ಪೀಡ್ ಆ್ಯಂಡ್ ಸೇಫ್ಟಿ ಮೂರು ಸರಿಯಾಗಿ ನೋಡ್ಕೊತಾರೆ ಫುಲ್ ಸ್ಟಾಫ್ ಅದೆಲ್ಲ ಸರಿಯಾಗಿ ಇರ್ತಾರೆ ಅದರ್ದು ಡ್ರೈವರು ಸರಿಯಾಗಿ ಇರ್ತಾರೆ ಕಂಡೆಕ್ಟ್ರ್ ಸರಿಯಾಗಿ ಇರ್ತಾರೆ ಸಪೋಸ್ ಏನ್ರ ಎಮರ್ಜೆನ್ಸಿ ಇತಂತಂದರೆ ಸೈಡಿಗೆ ನಿಂದರ್ಸ್ತಾರೆ ಇಲ್ಲ ಹಾಸ್ಪೆಟಲ್ಗದು ಏನರ ಆಗಪ್ಲೆನೆ ಎಲ್ಲ ಮೆಡಿಕೇ ಫಸ್ಟ್ ಏಡ್ ಕಿಟ್ಟು ಎಲ್ಲ ಬಸ್ಗಳ್ ಅಲ್ಲಿ ಅದಾವ ಅದು ಯೂಸ್ ಮಾಡು ಯೂಸ್ ಮಾಡಲಿಕ್ಕ ಜನರು ಬಿ ಬಳಸು ಅಂತಾರೆ ಅಲ್ಲಾರ ಭಾರೀ ಹಿಂಗೆ ಏನಾರ ಸಪೋಸ್ ಆಯಿತು ಎಲ್ರು ಹಚ್ಕೊಂಡರು ಮಂದಿ ಅದ್ರ ಬಳಸ್ಕೊಂಡ್ ಸಲ್ವಾಗಿಂದು ಫಸ್ಟ್ ಏಡ್ ಕಿಟ್ಸ್ ಬಿ ಇದ್ದಿರ್ತಾವೆ ಎಲ್ಲಾದರು ಸ್ಟಾಫ್ ಕ್ರು ಮೆಂಬರ್ ಎಲ್ಲರು ಸಪೋರ್ಟಿಗೆ ಬರ್ತಾರೆ ಅದು ಹೊರ್ತುಪಡಿಸಿ ನಮ್ಮದು ಇಲ್ಲಿಂದು ಬೇರೆ ಮತ್ತು ದೂರ ದೂರ ಹೋಗಬೇಕು ಅಂತಂದ್ರೆ ಎಕ್ಸಾಂಪಲ್ ಮುಂಬೈ ಹೋಗ್ಬೇಕಿತ್ತು ಅಂದರೆ ಹೈದ್ರಬಾದ್ ಹೋಗ್ಬೇಕಿತ್ತು ಅಂದರೆ ಅಥ್ವ ಬೆಂಗಳೂರು ಹೋಗ್ಬೇಕಿತ್ತು ಅಂದರೆ ನಾನು ಕಲ್ಯಾಣ ಕರ್ನಾಟಕ ಅಥ್ವ ಕೆ ಎಸ್ ಆರ್ ಟಿ ಸಿ ಯಾವುದೇ ಇರಲಿ ನಾನ್ ಎಸಿ ಸ್ಲೀಪರ್ ಬಸ್ ಅಂತಾರಲ್ಲ ಆ ಬಸ್ಸು ನಾ ಚೂಸ್ ಮಾಡೋದು ಹೈದ್ರಬಾದ್ಗೆ ಇಲ್ಲಿಂದ ಸೊ ರಾಜಹಂಸ ಬಸ್ ಅಲ್ಲಿ ಚೂಸ್ ಮಾಡೋದು ಅದು ಕಲ್ಯಾಣ ಕರ್ನಾಟಕದು ಇಲ್ಲಿಂದ ಮಹಾರಾಷ್ಟ್ರಕ್ಕೆ ನಾನ್ ನಾನ್ ಎಸಿ ಸ್ಲೀಪರ್ಸ್ಗಳು ಭಾಳದಾವ ಮುಂಬೈಗೆ ಅದಾವ ಪುಣೆ ಅಥ್ವ ನಾಸಿಕ್ ಇಲ್ಲಿಂದ ಭಾಳ್ ಬಸ್ಸುಗಳದಾವ ಅದು ಹೊರ್ತುಪಡಿಸಿ ದೈನಂದಿನಕ್ಕಾಗಿ ಇನ್ನೊಂದು ಸಾರಿಗೆ ಬಸ್ಸು ಕೆ ಕೆ ಆರ್ ಟಿ ಸಿ ಸಾರಿಗೆ ಬಸ್ ಬಳಸ್ತಿದ್ದೆ ಎಲ್ಲಿಗಾದರು ದೂರ ಹೋಗಬೇಕಿತ್ತು ಅಂತಂದರೆ ನಾನ್ ಎಸಿ ಸ್ಲೀಪರ್ ಅಥವಾ ರಾಜಹಂಸ ಪ್ರೀಮಿಯಮ್ ಬಸ್ಸಸ್ ಅಂತಾರಲ್ಲ ಆ ಪ್ರೀಮಿಯಮ್ ಬಸ್ಸಸ್ಗಳ್ ನಾನು ಚೂಸ್ ಮಾಡೋದು ಅದು ಹೊರತುಪಡಿಸಿ ಸಪೋಸ್ ಒಂದೊಂದು ಬಾರಿ ಟ್ರೇನ ಬಿ ಹೋಗ್ತದ ಟ್ರೇನ ಇಲ್ಲಿಂದ ಕಲ್ಬುರ್ಗಿಯಿಂದ ಬೆಂಗಳೂರು ಅಥ್ವ ಈಗ ಸಧ್ಯ ಹೊಸ ರೂಟು ಇನಾಗ್ರೇಟ್ ಆಗಿದ್ದು ಬೆಂಗಳೂರ್ ಬೆಂಗಳೂರಿಂದ ಬೀದರಿಗೆ ವಯ ಕಮ್ಲಪುರ ಹೋಗ್ತದ ಸೋ ನಮ್ಗೆ ಮತ್ತು ಅಷ್ಟು ಕನ್ವಿನಿಯೆಂಟ್ ಅದು ಹೊರತುಪಡಿಸಿ ವಿ ಆರ್ ಎಲ್ ಬಸ್ಸು ಟ್ರೈ ಮಾಡಿದ್ದಿನಿ ವಿ ಆರ್ ಎಲ್ ಬಸ್ಸು ನಾನ್ ಎಸಿ ಸ್ಲೀಪರ್ ಅಥ್ವ ವೋಲ್ವೊ ಸೆಮಿ ಸ್ಲೀಪರ್ ಎಸಿ ಇರ್ತದಲ್ಲ ಅದನ್ನು ಬಳಸ್ಕೊಂಡು ನಾನು ಬೆಂಗ್ಳೂರಲಿಂದ ಕಲ್ಬುರ್ಗಿಗೆ ಅಥ್ವ ಬೀದರಿಗೆ ಬೀದರ್ವರೆಗೆ ಹೋಗ್ತದೆ ಸೋ ಅದಕ್ ನಾನು ಕಮ್ಲಪುರಗೆ ಇಳ್ಕೊಂಬಿಡ್ತಿನಿ ಈ ಟೈಪ್ ನಾ ಡೈಲಿ ಓಡಾಡೋಕೆ ಇದು ಬಳಸ್ಕೊತಿನಿ ದೈನಂದಿನ ದಿನ ನಾವು ಊರಾಗಿಂದು ಊರಾಗೆ ಓಡಾಡೋದು ಇರ್ತದಲ್ಲ ಫಾರ್ ಎಕ್ಸಾಂಪಲ್ ಮನೆಯಿಂದ ನಮ್ಮದು ಕಿರಾಣ ಅಂಗಡಿ ಅಥ್ವ ಮನೆಯಿಂದ ನಿಮ್ಮ ಮಾರ್ಕೆಟು ಮನೆಯಿಂದ ಅಥ್ವ ಆ ಹೊಲಗಳಿಗೆ ಹೊಲಕ್ಕೆ ಹೋಗ್ಬೇಕು ಅಂತಂದ್ರೆ ಮೇ ಬಿ ಡೇಲಿ ಡ್ರೈವ್ ಟೆನ್ ಕಿಲೋಮೀಟ್ರ್ಸ್ ಇರ್ತಾದೆ ನಮ್ದು ಹೊಲದು ನಮ್ಮ ಮನೆಯಿಂದ ಅದಕ್ಕಾಗಿ ನಮ್ಮದು ಗಾಡಿ ಐತೆ ಸ್ಲೆಂಡರ್ ಅಂತ ಹೀರೊ ಸ್ಲೆಂಡ್ರ್ ಅದು ಬಳಸ್ಕೋತೀವ್ ನಾವು ಡೇಲಿ ಒಂದು ಇರ್ತದೆ ಎಂಟು ಹತ್ತು ಕಿಲೋಮೀಟ್ರು ಡ್ರೈವ್ ಹೀರೊ ಸ್ಲೆಂಡ್ರ್ ನಾವು ಕಾಮನ್ ಯೂಸ್ವಲಿ ಬಳಸ್ಬೋದು ಅದು ನಮ್ಗೆ ನಾ ಡೈಲಿ ಬಳಸ್ಕೋಬೋದು ಅದು ನಂಗೆ ಇಟೋತಕ ನನ್ನ ಗಾಡಿ ಬಂದು ಇಪ್ಪತ್ತು ವರ್ಷ ಆಗಿದೆ ಇನ್ನು ಬಿ ಸರಿಯಾದ ಕಂಡೀಷನಲ್ಲಿ ಅದು ಇದು ನನ್ನ ಸ್ಮರಣಿಯ ವಸ್ತು